ನಾನು ಫಸ್ಟಲ್ಲಿ ಏನ್ಮಾಡ್ತಿದ್ದೆ ಸ್ಕೂಲ್ಗೆ ಹೋಗ್ತಿದ್ದೆ ಟೆಂಥ್ವರೆಗೂ ಸ್ಕೂಲ್ಗೆ ಹೋಗಿದ್ದೀನಿ ಕಾಲೇಜ್ಗೆ ಹೋಗಿದ್ದೀನಿ ಆವಾಗ್ವರೆಗೂ ನನಗೇನೂ ಗೊತ್ತಿದ್ದಿಲ್ಲ ಸುಮ್ಮನೆ ಓದ್ಬೇಕು ಇದೆಲ್ಲ ಜಾಬ್ ತೊಗೋಬೇಕು ಈ ಥರ ಮಾತ್ರ ಗೊತ್ತಾಗುತ್ತಿತ್ತು ಆದರೆ ಸೆಕೆಂಡ್ ಪಿ ಯು ಆದ್ ನಂತರ ನಾನು ಒಂದು ಕಂಪ್ಯೂಟರ್ ಕ್ಲಾಸ್ಗಂತ ಹೋದೆ ಅಲ್ಲಿ ನಮ್ಗೆ ಕೆರಿಯರ್ ಬಗ್ಗೆ ನೆಟ್ವರ್ಕಿಂಗ್ ಮಾರ್ಕೆಟ್ ಬಗ್ಗೆ ಕೆರಿಯರ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರು ಮೋಟಿವೇಷನ್ ಸ್ಪೀಚ್ ಕೊಟ್ಟರು ಈ ಥರ ಎಲ್ಲರೂ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಸಕ್ಸಸ್ಫುಲ್ ಪರ್ಸನ್ ಬಗ್ಗೆ ನಮಗೆ ಭಾನುವಾರ ಭಾನುವಾರ ಕ್ಲಾಸ್ಸಸ್ ಮಾಡ್ತಿದ್ದರು ಈ ಥರ ಫೇಲ್ಯೂರ್ ಪರ್ಸನು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನಮಗೆ ಕ್ಲಾಸ್ಸಸ್ ಮಾಡ್ತಿದ್ದರು ಅವ್ರದು ಒಬ್ಬೊಬ್ರುದ್ದು ಒಬ್ಬೊಬ್ರದ್ದು ಸ್ಟೋರಿ ಕೇಳಿಬಿಟ್ಟು ನನಗೆ ತುಂಬ ಮೋಟಿವ್ ಆಗಿಬಿಟ್ಟು ಲೈಫಲ್ಲಿ ಕೆರಿಯರಲ್ಲಿ ಯಾವ ಥರ ನಾನು ಬೆಳಿಬೇಕು ಅಂತ ತುಂಬ ಚೆನ್ನಾಗಿ ಹೇಳಿಕೊಟ್ರು ಅದಕ್ಕೆ ನಾನು ಇವಾಗ ಒಂದು ಗುರಿಯನ್ನಿಟ್ಕೊಂಡಿದ್ದೀನಿ ಆ ಗುರಿ ರೀಚ್ ಆಗೋವರೆಗೂ ಬೇರೆ ಕಡೆ ಆಲೋಚನೇನೇ ಮಾಡೋದಿಲ್ಲ ಅದ್ರ ಬಗ್ಗೆನೇ ಇದೆ ಅದು ಕಂಪ್ಲೀಟ್ ಆಗೋವರೆಗೂ ಅದೇ ಮಾಡ್ತೀನಿ ಅದು ಕಂಪ್ಲೀಟ್ ಆದಮೇಲೆ ಬೇರೇದು ಬಗ್ಗೆ ತಿಂಕ್ ಮಾಡ್ತೀನಿ ನಂಗೆ ಇವಾಗ ನನಗೆ ಲೈಫ್ನಲ್ಲಿ ಯಾವ ಥರ ನಿರ್ಧಾರ ತಗೋಬೇಕು ಅಂತ ಮೈಂಡ್ಸೆಟ್ ಯಾವ ಥರ ಮಾಡ್ಬೇಕು ಅಂತ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಮತ್ತು ನಾನು ಯೂಟೂಬಲ್ಲೂ ಕೂಡ ಇವಾಗ ನಾನು ಕಂಪ್ಯೂಟ್ರ್ ಕ್ಲಾಸ್ ಮುಗೀತಲ್ವಾ ಇವಾಗ ಮತ್ತೆ ಆ ಥರ ಕ್ಲಾಸ್ಸಸ್ ಕೇಳಬೇಕು ಅಂದರೆ ಯೂಟೂಬಲ್ಲಿ ಕೂಡ ನೋಡ್ಬೌದು ಯೂಟೂಬಲ್ಲಿ ಚೆನ್ನಾಗಿರುತ್ತೆ ಮೋಟಿವೇಷ್ನಲ್ ಕ್ಲಾಸ್ಸಸ್ ನೋಡ್ಬಿಟ್ಟು ನಾನು ಲೈಫಲ್ಲಿ ಯಾವ ಥರ ಇರ್ಬೇಕು ಯಾವ ಥರ ಉದ್ಧಾರ ಆಗಬೇಕು ನನ್ನ ಕೆರಿಯರನ್ನ ಯಾವ ಥರ ಬಿಲ್ಡ್ ಮಾಡ್ಕೋಬೇಕು ನನ್ನ ಕೆರಿಯರ್ನಲ್ಲಿ ಯಾವ ಥರ ಸಕ್ಸಸ್ ಆಗಬೇಕು ಆ ಥರ ಎಲ್ಲ ವಿಡಿಯೋಸ್ ನೋಡ್ತೀನಿ ತುಂಬ ಮೋಟಿವ್ ಆಗ್ತೀನಿ ನನ್ನ ಗುರಿನ ಬೇರೆ ಕಡೆ ಯಾವಾಗಾದರೂ ಬೇರೆ ತಿಂಕ್ ಏನಾದ್ರೂ ಮಾಡಿದಾಗಿನ ನನ್ನ ಗುರಿ ಕಡೆ ತಿಂಕ್ ಮಾಡೋ ಥರ ಬರ ಆಗಬೇಕು ಅಂದರೆ ನಾನು ಇಮ್ಮಿಡೇಟ್ಲಿ ಯೂಟೂಬ್ ವಿಡಿಯೋಸ್ ನೋಡ್ಬಿಟ್ಟು ನನ್ನ ಗುರಿ ಕಡೆ ಮತ್ತೆ ಯೋಚ್ನೆ ಮಾಡ್ತೀನಿ ನನ್ನ ಗುರಿ ಕಡೆ ರೀಚ್ ಆಗೋವರೆಗೂ ಬೇರೆದು ಯಾವುದ್ರ ಮೇಲೆ ತಿಂಕ್ ಮಾಡೋಲ್ಲ ಆ ಥರ ನಿರ್ಧಾರ ತಗೊಂಡೀನಿ ಅದು ಆಗೋವರೆಗೂ ಬೇರೆದು ಯಾವ್ದೂ ತಿಂಕ್ ಮಾಡೋದಿಲ್ಲ ನನ್ನದು ಗುರಿ ಬಂದ್ಬಿಟ್ಟು ಸಿ ಎಂ ಎ ಮಾಡ್ಬೇಕು ಅಂತ ಅದು ಟೂ ಆ್ಯಂಡ್ ಆಫ್ ಇಯರ್ಸ್ ಇದೆ ಕೋರ್ಸು ಅದು ಸಿ ಎಂ ಎ ಮಾಡಿದ್ ಆದಮೇಲೆ ಅದು ಓನ್ಲಿ ಸಿಗ್ನೇಚರ್ಗೆ ನಮಗೆ ಥರ್ಟಿ ಥೌಸಂಡ್ ಕೊಡ್ತಾರೆ ಮೂವತ್ತು ಸಾವಿರ ಕೊಡ್ತಾರೆ ಆ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಸಿ ಎಂ ಎ ಮಾಡಬೇಕು ಅಂತ ನನ್ನ ಗುರಿ ಇದೆ ಅದು ಕಂಪ್ಲೀಟ್ ಮಾಡೋವರೆಗೂ ಬೇರೆದು ಯಾವ್ದ್ರ ಕಡೆನೂ ನಾನು ಫೋಕಸ್ ಮಾಡೋಲ್ಲ ಅಂತ ನನ್ನ ಗುರಿ ನಿರ್ಧಾರ ಮಾಡ್ಕೊಂಡೀನಿ